ಹಾಂ ಹೇಳ್ರಿ ಏನು ಆಗ್ತಿದೆ ರೀ ಯಾವಾಗ್ಲಿಂದ ಆಗತ್ತೆ ರೀ ಆಗ್ತಾಯಿದ ರೀ ಒಂದು ತಿಂಗ್ ಒಂದು ತಿಂಗಳ್ದಿಂದ ಎಲ್ಲಿ ಹಾಸ್ಪೆಟ್ಲಿಗೆ ಎಲ್ಲ ತೋರ್ಸೀನಿ ರೀ ಗ್ವಾ ಗೊತ್ತಾಗ್ತೆ ಎಲ್ಲೆಲ್ಲಿ ತೋರ್ಸ್ಬೇಕು ಏನ್ರಿ ದವಾಖಾನಿಗೆ ಮಾನ್ಸ್ ಮ ಅಲ್ಲಿ ಮಾನಸಿಕ ಹಾಸ್ಪೆಟ್ಲಿಗೆ ತೋರ್ಸ್ಬೇಕು ರೀ ನೀವು ಮಾನಸಿಕ ವೈದ್ಯರಿಂದ ಸಲಹೆ ಇಲ್ಲಿ ನಾವೇ ನೋಡ್ತೀವಿ ರೀ ನಮ್ಕಡೆ ಬಂದು ತೋರ್ಸ್ಕೊಲ್ ರೀ ಯಾವಾಗ ಯಾವಾಗ ಬರಕ್ಕಾಗುತ್ತೆ ನೋಡ್ರಿ ನಿಮಗೆ ಎರಡು ಮೂರು ದಿನ ಬಿಟ್ಟು ಬರ್ತೀರಿ ಹಾಂ ಅಪಾಸ್ ಹಾಂ ಅಪಾಯಿಂಟ್ಮೆಂಟ್ ತಗೊಂಡು ಬರ್ರಿ ಬರ್ರೀ ಟ್ರೀಟ್ಮೆಂಟ್ ಕೊಡ್ತೇವೆ ನಾವು ಹಾಂ ಎಲ್ಲ ಚಲೋ ಐತಿ ಬರ್ರಿ ಹಾಂ ಹಾಂ ರೀ ಎಲ್ಲ ಚಲೋ ಇತ್ತು ಚಲೋ ದಾರು ಇಲ್ಲೆ ಇಲ್ಲೆ ಬರ್ರಿ ಆಯಿತು ಹಾಂ